ಹಲೋ ಡಾಕ್ಟರ್ರ ಹಾಂ ನ ನ ಡಾಕ್ಟರ್ರಾ ರೀ ನಮ್ಗೆ ನಾವು ಪೆ ನಂಗೆ ಆರಾಮಿಲ್ರಿ ಪೇಶೆಂಟ ಜ್ವರ ರೀ ನೆಗಡಿ ನಿಮ್ಮ ಅಪಾಂಯ್ಟ್ಮೆಂಟ್ ಬೇಕಾಗಿತ್ತು ರೀ

ಹ್ಞೂ ಅದು ಈಗ ಅಲ್ಲಿ

ಹ್ಞೂ ಮೇಡಮ್

ಆಯ್ತು ಬರ್ತೀನಿ

ಇದು ಜ್ವರ ಬಂದು ಈಗ ಎರಡು ದಿನ ಆಯ್ತ್ ರೀ ಊಟ ಹೋಗ್ವಲ್ದು ಏನಿಲ್ಲ ಅದ್ಕೆ ಕಣ್ಣು ಉರಿಯದು ಎರಡು ದಿನ ಆಯಿತು ಇವತ್ತು ಏನೂ ತಿಂದಿಲ್ಲ ಮೇಡಮ್ ಬರೇ ಎಳ್ನೀರು ಅಷ್ಟೇ ಕುಡಿದಿದ್ದೆ

ಯ್ ಏಳು ಗಂಟೆ ಹೋಕ್ತಾರ್